ವಾಯುಗುಣ ಅಥವಾ ವಾತಾವರಣ ಈಗ ಬಿಸಿಲಿರುತ್ತೆ ಮತ್ತೆ ತಕ್ಷಣ ಹಾಗೆ ಮಳೆ ಬರ್ತಾ ಇರತ್ತೆ ಅದು ಹೇಳೋದಕ್ಕೆ ಆಗಲ್ಲ ಅದರಿಂದ ತುಂಬ ಕಡೆ ಪ್ರವಾಹ ಬರಗಾಲ ಚಳಿ ಚಂಡಮಾರುತ ಹಿಮಮ ಹಿಮಪಾತ ಈ ಥರ ಹಲವಾರು ಕಡೆ ಕೃಷಿ ಬೆಳೆದಿರುತ್ತಾರೆ ಬೆಳೆದಿರುತ್ತಾರೆ ರೈತರು ಅದರಿಂದ ಕೃಷಿ ಹಾಳಾಗೋದು ಅಲ್ಲದೆ ಅಲ್ಲಿ ಕೆಲವು ಗ್ರಾಮಗಳು ಸಹ ಕೊಚ್ಕೊಂಡು ನೀರಲ್ಲಿ ಹೋಗ್ತಾ ಇರ್ತೈತೆ ಅದರಿಂದ ಹವಾಮಾನ ಇಲಾಖೆಯವರು ತಿಳಿಸಿ ಕೊಟ್ಟರೆ ಆ ಗ್ರಾಮಗಳಲ್ಲಿ ಇರುವಂತಹ ರೈತನ ಗ್ರಾಮಗಳಲ್ಲಿರುವಂತಹ ಜನರನ್ನು ಬೇರೆ ಕಡೆ ಕರೆದುಕೊಂಡು ಹೋಗುತ್ತಾರೆ ಮತ್ತು ಅದೇ ರೀತಿಯಾಗಿ ರೈತರು ಬೆಳೆದಂತಹ ಬೆಳೆ ತುಂಬ ಮಳೆ ಬರುದರೆ ಮಳೆ ಬೀಳುತ್ತದೆ ಅದರಿಂದ ಕಲ್ಲು ಮಳೆ ಮತ್ತೆ ಅದೇ ಥರ ತುಂಬ ಗಾಳಿ ಬೀಸೋದ್ರಿಂದ ಗಿಡ ಮರಗಳು ಎಲ್ಲ ಬಿದ್ದೋಗಿರ್ತೈತೆ ಆದ್ದರಿಂದ ತುಂಬ ಅನನುಕೂಲ ಆಗುತ್ತೆ ಜನಗಳಿಗೆ ಗ್ರಾಮಗಳಲ್ಲಿ ಅಥವಾ ಬೇರೆ ಕಡೆ ಆಗ್ಬೋದು